ನನ್ನನ್ನು ಬಿಟ್ಟು ನನ್ನ ಕುಟುಂಬದಲ್ಲಿ ಎಲ್ಲರು ತೋಟಗಾರಿಕೆಯಲ್ಲಿ ಆಸಕ್ತಿ ಹೊಂದಿದ್ದಾರೆ ಏಕೆಂದರೆ ತೋಟಗಾರಿಕೆಯನ್ನು ಮಾಡುವುದರಿಂದ ನಮಗೆ ಅದಕ್ಕೆ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಉಪಯೋಗವಾಗುತ್ತದೆ ತೋಟಗಾರಿಕೆಯನ್ನು ಮಾಡುವುದರಿಂದ ನಮಗೆ ಆಹಾರದ ಕೊರತೆಯು ಇರುವುದಿಲ್ಲ ಮತ್ತು ಅದಕ್ಕೆ ಒಳ್ಳೆಯ ರೀತಿಯ ರೀತಿಯಲ್ಲಿ ತೋಟಗಾರಿಕೆಗಳನ್ನು ಮಾಡಬಹುದಾಗಿದೆ ತೋಟಗಾರಿಕೆಯನ್ನು ಮಾಡುವುದರಿಂದ ಹಾಂ ನಮಗೆ ತಿನ್ನಲು ಆಹಾರ ಮತ್ತು ಕುಡಿಯಲು ನೀರು ಸಿಗುತ್ತದೆ ರೈತರ ರೈತರೆ ದೇಶದ ಬೆನ್ನೆಲುಬು ಎನ್ನುತ್ತಾರೆ ತೋಟಗಾರಿಕೆಯಲ್ಲಿ ಹೂವುಗಳನ್ನು ಬೆಳೆಸುವುದು ಕಾಯಿಗಳನ್ನು ಬೆಳೆಸುವುದು ಮತ್ತು ಅನೇಕ ರೀತಿಯ ಕರಕುಶಲತೆಯನ್ನು ಹಮ್ಮಿಕೊಳ್ಳಲಾಗಿದೆ ತೋಟಗಾರಿಕೆಯಲ್ಲಿ ಅನೇಕ ರೀತಿಯ ಹೂವುಗಳನ್ನು ಸಹ ನಾವು ನೆಡಬಹುದಾದೆಯೆ ಹೂವುಗಳು ಹೂವುಗಳನ್ನು ನೆಡಬಹುದು ಸಣ್ಣ ಸಸಿಗಳನ್ನು ನೆಟ್ಟು ಗಿಡಗಳನ್ನು ಹೆಮ್ಮರವಾಗಿ ಬೆಳೆಸಬಹುದು ಮತ್ತು ಅದು ಅನೇಕ ರೀತಿಯಲ್ಲಿ ವಿವಿಧ ರೀತಿಯ ವಿವಿಧ ರೀತಿಯಲ್ಲಿ ತೋಟಗಾರಿಕೆಯಲ್ಲಿ ಆಸಕ್ತಿಯನ್ನು ಹೊಂದಿರಬಹುದಾಗಿದೆ ಮತ್ತು ಇದು ವಿವಿಧ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ಪ್ರಯೋಜಿಸುವ ಮೂಲಕ ಅನೇಕ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಇದೊಂದು ಇದು ನಮ್ಮ ಕುಟುಂಬದಲ್ಲಿ ಎಲ್ಲರು ಇಷ್ಟ ಪಡುವಂತಹ ಒಂದು ವೃತ್ತಿಯಾಗಿದೆ ತೋಟಗಾರಿಕೆಯಲ್ಲಿ ಆಸಕ್ತಿ ಹೊಂದಿರುವವರು ಹೊಂದಿರುವವರು ನಾನು ಮತ್ತು ನನ್ನ ಕುಟುಂಬದವ್ರು ಮತ್ತು ನನ್ನ ಗೆಳೆಯರು ಗೆಳೆತಿಯರು ಸಹ ಆಸಕ್ತಿಯನ್ನು ಹೊಂದಿದ್ದಾರೆ ಏಕೆಂದರೆ ಒಂದು ಹೂವು ನೋಡಲಿಕ್ಕೆ ಎಷ್ಟು ಚಂದವಾಗಿರುತ್ತದೆ ಹಾಗೆಯೇ ಅದನ್ನು ಮಾಡುವ ಕೆಲಸವು ಕೂಡ ಅಷ್ಟೇ ಸುಂದರವಾಗಿರಬೇಕು ಮತ್ತು ಅದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆಗಳು ಉಂಟಾಗದಂತೆ ಅದಕ್ಕೆ ಸರಿಯಾದ ಸಮಯಕ್ಕೆ ಗೊಬ್ಬರಗಳನ್ನು ಹಾಕುವುದು ಮತ್ತು ಸರಿಯಾದ ಸಮಯಕ್ಕೆ ನೀರನ್ನು ಹಾಕುವುದು ಮತ್ತು ಅದಕ್ಕೆ ಫಲ ಪುಷ್ಯತೆಯಿಂದ ಪುಷ್ಪವನ್ನು ನೀಡಲು ಅದಕ್ಕೆ ಸರಿಯಾದ ರೀತಿಯ ಫಲವತ್ತತೆಯ ಭೂಮಿಯನ್ನು ನೋಡಬಹುದಾಗಿದೆ ಮತ್ತು ಒಂದು ಹೂವು ಒಂದು ಹೂವಿನ ಸಸಿಯನ್ನು ನೆಟ್ಟಾಗ ಅದಕ್ಕೆ ಅದಕ್ಕೆ ಯಾವುದೆಲ್ಲ ರೀತಿಯಲ್ಲಿ ತ ಸಹಾಯವಾಗುತ್ತದೆಯೋ ಅದಕ್ಕೆ ಅದಕ್ಕೆ ತನ್ನ ಅದಕ್ಕೆ ಅದಕ್ಕೆ ಅದರದೇ ಆದಂತಹ ಗೊಬ್ಬರವನ್ನು ಹಾಕುವುದು ಮತ್ತು ಅದಕ್ಕೆ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ನೀರನ್ನು ನೀರನ್ನು ತೋಟಗಾರಿಕೆಯಲ್ಲಿ ಆಸಕ್ತಿ ತೋಟಗಾರಿಕೆಯಲ್ಲಿ ಹಮ್ಮಿಕೊಳ್ಳಬಹುದಾಗಿದೆ ಈ ತೋಟಗಾರಿಕೆಯನ್ನು ಮಾಡುವ ಸಂದರ್ಭದಲ್ಲಿ ನಮಗೆ ಅತ್ಯಂತ ಮುಖ್ಯವಾದ ಆಸಕ್ತಿ ಆಸಕ್ತಿ ಹೊಂದಿದೆ ತೋಟಗಾರಿಕೆಯನ್ನು ಮಾಡಿದ್ರೆ ಮಾಡಬೇಕಾದರೆ ಅದಕ್ಕೆ ತಾಳ್ಮೆ ಅತ್ಯಂತ ಮುಖ್ಯವಾದದ್ದು ತಾಳ್ಮೆ ಇರುವುದರಿಂದ ಮಾತ್ರ ಅದಕ್ಕೆ ಒಂದು ರೀತಿಯಲ್ಲಿ ಕೈಗಾರಿಕೆ ಕೈಗಾರಿಕೆ ಮತ್ತು ತೋಟಗಾರಿಕೆಯಲ್ಲಿ ಹಮ್ಮಿಕೊಳ್ಳಲು ಸಾಧ್ಯವಾಗುತ್ತದೆ ಇದು ತನ್ನದೇ ಆದ ರೀತಿಯಲ್ಲಿ ಕಾರ್ಯ ಚಟುವಟಿಕೆಗಳನ್ನು ಅಭಿಪ್ರೇರಿಸಲು ಅತ್ಯಂತ ಮುಖ್ಯವಾಗಿದೆ ಮತ್ತು ಇಲ್ಲಿ ವಿವಿಧ ರೀತಿಯ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸುವುದರ ಮೂಲಕ ಇದು ಒಂದು ರೀತಿಯಲ್ಲಿ ಕಾರ್ಯಸಾಧನವನ್ನು ಹಮ್ಮಿಕೊಳ್ಳುತ್ತದೆ ಇದೊಂದು ರೀತಿಯ ಕಾರ್ಯಚಟುವ ತೋಟಗಾರಿಕೆಯಲ್ಲಿ ತೋಟಗಾರಿಕೆಯನ್ನು ಮಾಡಬೇಕಾದರೆ ಅದು ಸಸಿ ನೆಟ್ಟಾಗ ಅದಕ್ಕೆ ಅದರಿಂದ ಅದರ ಪ್ರತಿಫಲವಾಗಿ ನಮಗೆ ಅದು ಹೂವು ಹೂವು ಕಾಯಿಯನ್ನು ನೀಡುತ್ತವೆ ಆ ಹೂವು ಕಾಯಿ ಬರಬೇಕಾದರೆ ಅದಕ್ಕೆ ಕನಿಷ್ಟ ಪಕ್ಷ ಆರು ತಿಂಗಳು ಆದರು ನಾವು ಕಾಯಬೇಕಾಗುತ್ತದೆ ತಾ ತಾಳ್ಮೆ ಇದ್ದಾಗ ಮಾತ್ರ ನಾವು ನಮ್ಮ ಕಾರ್ಯವನ್ನು ಸಫಲವಾಗಿ ಕಾರ್ಯ ಸಾಧನವನ್ನು ಮಾಡಲು ಅಭಿಪ್ರ ಕಾರ್ಯ ಸಾಧನವನ್ನು ಮಾಡಲು ಪ್ರೇರೇಪಿಸಬಹುದಾಗಿದೆ ಇದಕ್ಕೆ ಅನೇಕ ರೀತಿಯಲ್ಲಿ ಕಾರ್ಯ ಚಟುವಟಿಕೆಗಳ ಮೂಲಕ ನಮ್ಮ ಕುಟುಂಬದಲ್ಲಿ ಇನ್ನು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಇದು ಒಂದೊಂದು ರೀತಿಯಲ್ಲಿ ಒಂದೊಂದು ಕಾರ್ಯ ಸಾಧನೆಯನ್ನು ಹಮ್ಮಿಕೊಳ್ಳೂದು ಮತ್ತು ಇದಕ್ಕೆ ತನ್ನದೇ ಆದ ಕಾರ್ಯ ಚಟುವಟಿಕೆಗಳ ಮೂಲಕ ಅಭಿರುದ್ದಿ ಹೊಂದುವುದಾಗಿದೆ ಇದು ಒಂದು ರೀತಿಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದು ಆಗಿದೆ ಇದರಿಂದಾಗಿ ಒಳ್ಳೇದೇನೆಂದರೆ ಒಳ್ಳೆಯ ಲಾಭ ಸಿಕ್ಕಾಗ ಅದಕ್ಕೆ ಅದಕ್ಕೆ ಅದಕ್ಕೆ ಹಾಕಿರುವಂತಹ ಲಾ ಅದಕ್ಕೆ ಹಾಕಿರುವಂತಹ ಬಂಡವಾಳವನ್ನು ಲಾಭದ ಮುಖಾಂತರ ನಾವು ಪಡೆಯಬಹುದು ಆದರೆ ನಷ್ಟ ವ ನಷ್ಟ ಏನೆಂದರೆ ನಷ್ಟವೆಂದರೆ ನಾವು ಹಾಕಿದ ಬಂಡವಾಳ ಅದು ಮತ್ತು ಇನ್ನಷ್ಟು ಲಾಭವನ್ ಅದು ಇನ್ನಷ್ಟು ನಷ್ಟವನ್ನು ಕೊಟ್ಟರೆ ಅಂದರೆ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ಬೆಲೆ ಒ ಸರಿಯಾದ ಬೆಲೆಗೆ ಅದು ಹೋಗದಿದ್ದರೆ ಆಗ ನಾವು ಗ್ ಆಗ ನಮಗೆ ನಷ್ಟವಾಗುತ್ತದೆ ಹಾಗೆ ಹೂವು ಒಂದು ಹೂವು ಒಂದು ಗಿಡಕ್ಕೆ ಹೂವು ಎಷ್ಟು ಮುಖ್ಯಾನೊ ಆ ಗಿಡವನ್ನು ಪಾಲಿಸುವ ಪಾಲಿಸುವ ಮತ್ತು ಪೋಷಿಸ್ವ ರೈತ ಅಷ್ಟೇ ಮುಖ್ಯ ತೋಟಗಾರಿಕೆಯನ್ನು ಮಾಡಲು ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ಹಮ್ಮಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಮತ್ತು ಇದು ಒಂದು ರೀತಿಯಲ್ಲಿ ಕಾರ್ಯ ಇದು ಒಂದು ರೀತೀಲಿ ಇತ್ತೀಚಿನ ದಿನ ದಿನದಲ್ಲಿ ಇದೊಂದು ಪ್ಯಾಶನ್ ಆಗಿದೆ ಏಕಂತಂದ್ರಗಿನ ಇದು ಒಂದು ರೀತಿಯಲ್ಲಿ ಕಾರ್ಯ ಸಾಧನೆಯನ್ನು ಮಾಡಲು ಇದು ಒಂದು ಆಸಕ್ತಿದಾಯಕ ಮತ್ತು ಆರಾಮದಾಯಕ ವೃತ್ತಿಯಾಗಿದೆ ನಾವು ಈ ನಾವು ಗಿಡಗಳನ್ನು ನೆಡುವುದರಿಂದ ಅದು ಮುಂದೆ ಹೆಮ್ಮರವಾಗಿ ನಾಲ್ಕು ಜನರಿಗೆ ನೆರಳುಗಳನ್ನು ನೆರಳನ್ನು ನೀಡುತ್ತದೆ ಮತ್ತು ಇದು ಒಂದು ರೀತಿಯಲ್ಲಿ ಕಾರ್ಯ ಸಾಧನ ಮಾಡುವುದರ ಮೂಲಕ ಇದು ತನ್ನದೇ ಆದ ಕಾರ್ಯ ಚಟುವಟಿಕೆಗಳನ್ನು ರೂಪಿಸಲು ಪ್ರೇರೇಪಿಸುತ್ತದೆ ಮತ್ತು ಇದು ಒಂದು ರೀತಿಯ ಕಾರ್ಯ ಸಾಧನವನ್ನು ಮಾಡಲು ತನ್ನದೇ ಆದ ಆಸಕ್ತಿ ಮತ್ತು ಅಭಿರುಚಿಗಳನ್ನು ಅಭಿಪ್ರೇರಿಸುತ್ತದೆ ಎಂದು ತೋಟಗಾರಿಕೆಯ ಬಗ್ಗೆ ಆಸಕ್ತಿ ಹೊಂದಿರೊ ನಾನು ಮತ್ತು ನನ್ನ ಕುಟುಂಬದವ್ರು ಆಸಕ್ತಿಯನ್ನು ಹೊಂದಿರುತ್ತೇವೆ